ಸರ್ ಇದು ತರಕಾರಿ ಅಂಗಡಿಯವ್ರ ಮಾತಾಡ್ತಿರೋದು ಹಾಂ ಸರ್ ಅದೆ ನಾವು ಕ್ಯಾಟ್ರಿಂಗ್ ಸರ್ವಿಸೆಲ್ಲ ಒಪ್ಕೋಂತೀವಿ ಹಾಂ ನಮಗೆ ತರ್ಕಾರಿಗಳು ಸ್ವಲ್ಪ ಬಲ್ಕಲ್ಲಿ ಬೇಕಾಗಿತ್ತು ಸರ್ ನಿಮ್ಮ ಹತ್ರ ಸರ್ ನಮಗೆ ಇವಾಗ ತಿಂಗಳಿಗೆ ಒಂದು ಹದಿನೈದು ದಿಸ ಇಪ್ಪತ್ತು ದಿಸನಾರೂ ನಾವು ಕ್ಯಾಟ್ರಿಂಗ್ ಸರ್ವಿಸ್ ಒಪ್ಪಿಕೊಂಡಿರ್ತೀವಿ ಆವಾಗ ನಮಗೆ ಕ್ಯಾರೆಟು ಈ ರೀತಿ ನಮಗೇನು ತರಕಾರಿ ಬೇಕಾಗುತ್ತೊ ಅದನ್ನು ನಾವು ಹೇಳ್ತೀವಿ ಸರ್ ಅಂದರೆ ಜಾಸ್ತಿ ಒಂದು ಐವತ್ತು ಕೆಜಿ ಅರವತ್ತು ಕೆಜಿ ಹಿಂಗೆ ತಗೊಂತೀವಿ ಅದಕ್ಕೆ ನಿಮ್ಮವು ರೇಟ್ ಎಲ್ಲ ಹೆಂಗೆ ಅಂತ ತಿಳ್ಕೊಂಬೇಕಾಗಿತ್ತು ಹೆಂಗೆ ಹಾಕ್ಕೊಡ್ತೀರಂತ

ಅಂದರೆ ನಾರ್ಮಲ್ಲಾಗಿ ಒಂದೊಂದು ಕೆಜಿ ಹಾಂ

ಹೌದಾ ಸರ್ ಇದು ಡಿಲೆವರಿ ಎಲ್ಲ ಕೊಡ್ತೀರಾ ಇಲ್ಲೇ ಚಿಕ್ಕಬಳ್ಳಾಪುರ್ ಡಿಸ್ಟಿಕ್ ಒಳಗೇನೇ ಸರಿ ಸರ್ ಹಂಗಾರೆ ಇದು ಸರ್ ನಮಗೆ ಮಶ್ರೂಮು ಈ ಥರ ಎಲ್ಲ ಸಿಗುತ್ತಾ ಹಾಂ ಸರ್ ಓಕೆ ಅಂದರೆ ಇವಾಗ ನಮಗೆ ಕ್ಯಾಟ್ರಿಂಗ್ ಸರ್ವೀಸ್ ನಾವು ಯಾವಾಗ ಅಲ್ಲ ಸರ್ ಕ್ಯಾಟ್ರಿಂಗ್ ಸರ್ವೀಸ್ ಒಪ್ಕೊಂತ್ತೀವಿ ನಾವು ಒಪ್ಕೊಂಡಾದಾಗ ಒಂದು ಮೂರು ದಿಸ ಮುಂಚೆನೇ ಹೇಳ್ಬಿಡ್ತೀವಿ ನಮಗೆ ಇಷ್ಟು ಕೆಜಿ ತರಕಾರಿ ಬೇಕು ಈ ಜಾಗಕ್ಕೆ ತಲ್ಪಿಸಬೇಕಂತ ಆಗುತ್ತಾ ಹಾಂ ಹಾಂ ಓಕೆ ಸರ್ ಒಂದು

ಹಾಂ ಸರ್ ಎಲ್ಲ ಅಡ್ವಾನ್ಸ್ ಅದೆಲ್ಲ ಪೇ ಮಾಡ್ತೀವಿ ಅಂದರೆ ನಮಗೆ ಫ್ರೆಶ್ ತರಕಾರಿ ಬೇಕು ಸರ್ ನಮಗೆ ಇವಾಗ ಈಗ ಬೆಂಡು ಬಂದಿರದೆಲ್ಲ ಕೊಡಬೇಡಿ ಸರಿ ಸರ್ ಹಾಂ ಸರ್ ಅದಕ್ಕೆ ಸರ್ ಇದು ನಿಮ್ಮ ನಿಮ್ಮ ಅಂಗಡಿ ಹತ್ರ ಬಂದು ಒಂದ್ ಸರಿ ಮಾತಾಡ್ಬೋದ ಎಲ್ಲಿ ಅಲ್ಲೇ ನಿಮ್ಮ ಅಂಗಡಿ ಹತ್ತಿರ ಬಂದು ಫೋನ್ ಮಾಡ್ಲಾ ಇವತ್ತು ಈ ವೀಕಲ್ಲಿ ಈ ವೀಕಲ್ಲಿ ಒಂದು ಅರವತ್ತು ಕೆಜಿ ಏನೋ ತರಕಾರಿ ಬೇಕು ಸರ್ ಕ್ಯಾರೆಟು ಹುಳ್ಳಿಕಾಯಿ ಈ ರೀತಿಯೆಲ್ಲಾ ಮಿಕ್ಸ್ ಬೇಕಿತ್ತು ನಾನು ಸಂಜೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ರೇಟ್ ಎಲ್ಲ ಸೆಟ್ ಆಯಿತು ಅಂದರೆ ನಾನು ನಿಮಗೆ ಆರ್ಡರ್ ಕೊಡ್ತೀನಿ ಸರ್ ಈ ವೀಕು ಅಂದರೆ ಈ ಸಂಡೆ ನಮಗೆ ತರಕಾರಿ ಡಿಲವರಿ ಕೊಟ್ಟುಬಿಡಿ ಹಾಂ ಓಕೆ ಸರ್ ನಿಮಗೆ ಅಲ್ಲೇ ಬಂದು ಫೋನ್ ಮಾಡ್ತೀನಿ ಇವತ್ತು ಸರಿ ಸರ್ ಓಕೆ ಸರಿ ಸರ್ ಓಕೆ